ನಾನು ಮಾಡಿರೋ ಅಡ್ಗೆ ತುಂಬ ಟೇಸ್ಟಾಗಿರಬೇಕು ಅಂತಂದರೆ ನಾನು ಜಾಸ್ತಿ ಕೆಲವೊಂದು ತುಂ ತುಂಬ ಮಸಾಲೆ ಇರೋದಲ್ಲ ಯೂಸ್ವಲಿ ನಾರ್ಮಲ್ ಮಸಾಲೆಗಳ್ನ ತುಂಬ ಜಾಸ್ತಿ ಬಳಸ್ತೀನಿ ಇನ್ನೊಂದು ಅಡಿಷ್ನಲ್ ಒಂದು ಟೇಸ್ಟ್ ಕೊಡೋಕ್ಕೋಸ್ಕರ ಈಗ ಜೀರ್ಗೆ ಪೌಡ್ರು ಧನಿಯಾ ಪೌಡರ ಆಮೇಲೆ ಇದು ಮೆಣ್ಸಿನ ಕಾಳು ಮೆಣಸು ಅದ್ರದ್ದು ಪೌಡರು ಮತ್ತು ಗರಮ್ ಮಸಾಲೆನು ನಾನು ಮನೆಯಲ್ಲೇ ಇಟ್ಕೋತೀನಿ ಇದನ್ನು ತುಂಬ ನಾನು ಮಾಡಿಟ್ಟಿರ್ತೀನಿ ಆಮೇಲೆ ವಾಂಗಿಬಾತ್ ಕಾ ಕೋಸ್ಕರ ಒಂದಿಷ್ಟು ಪೌಡರ್ ಮಾಡಿಟ್ಟಿರ್ತೀನಿ ಈ ಥರ ನಾನು ಸ್ಪೆಷಲ್ಲಾಗಿ ಕೆಲವೊಂದೆಲ್ಲ ಪೌಡ್ರ್ ಇಟ್ಕೊಂಡಿದೆ ಆಮೇಲೆ ಈ ಗರಮ್ ಮಸಾಲೆ ಚಾಟ್ ಮಸಾಲೆ ಆಮೇಲೆ ಇದು ಸಾಂಬಾರು ಮಸಾಲೆ ಪುಳಿಯೋಗರೆ ಮಸಾಲೆ ಹೀಗೆಲ್ಲ ಒಂದಿಷ್ಟು ಜಾಸ್ತಿ ಮಸಾಲೆಗಳನ್ನ ಯಾವಾಗ್ಲೂ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಟುಕೊಂಡಿರ್ತೀನಿ ಅವಾಗ ಏನು ಮಾಡೋದು ಯಾವುದೋ ಒಂದು ಅಡುಗೆ ಮಾಡಬೇಕು ಏನು ಅಂತಂದರೆ ಈ ನಾರ್ಮಲ್ ಬರೀ ಉಪ್ಪು ಖಾರ ಎಲ್ಲ ಹಾಕಿದ್ರಷ್ಟೇ ಇಷ್ಟ ಆಗೋಲ್ಲ ಸೊ ಇವನ್ನೆಲ್ಲ ಹಾಕಿನೇ ಮಾಡಿದರೆ ಚೆನ್ನಾಗಿರತ್ತೆ ಹೀಗೆಲ್ಲ ಒಂದು ಸರ್ತಿ ಏನಾಗುತ್ತೆ ಇದು ಏನೋ ಒಂದು ಈವ್ನಿಂಗ್ ಸ್ನಾಕ್ಸ್ ಮಾಡಬೇಕಾಗತ್ತೆ ಅಂದ್ಕೊಳಿ ಈ ಈವ್ನಿಂಗ್ ಸ್ನಾಕ್ಸಿಗೆಲ್ಲ ನಾನು ಏನು ಮಾಡ್ತೀನಿ ಯಾವ್ದಾದ್ರೂ ಒಂದು ಸ್ಪೆಷಲಿ ಆಲೂಗಡ್ಡೇದು ತುಂಬ ನಾನು ಐಟಮ್ ಮಾಡೋದು ಅವಾಗ ಅದನ್ನು ಮಾಡಬೇಕಾದ್ರೆ ನ ಈ ನಮ್ಮ ಮನೆಲ್ಲಿ ಟೋಸ್ಟರ್ ಅವೆಲ್ಲ ಮೆಷಿನ್ಗಳೆಲ್ಲ ಇದ್ದಾವೆ ಸೊ ಟೋಸ್ಟರ್ ಇರಲಿ ಗ್ರಿಲ್ ಇರಲಿ ಎಲ್ಲವನ್ನೂ ಅದು ನೀಟಾಗಿ ಮಾಡಿಕೊಂಡು ಹೀಗೆ ಚೀಸು ಬಟರು ಆಮೇಲೆ ಪನ್ನೀರು ಇವೆಲ್ಲನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಿ ಅಂದರೆ ಅಡಿಷ್ನಲ್ ಟೇಸ್ಟ್ ಕೊಡಲಿ ಅಂತ ಒಟ್ಟಾರೆ ಏನಂತಂದರೆ ಕೆಲವೊಂದು ಸರ್ತಿ ನಂದು ಹಳೆಯ ಅಡಿಗೆಗಳು ಏನಿರ್ತವೆ ಈಗ ಮೊದ್ಲಿನ ಕಾಲ ಈ ನುಚ್ಚು ರಾಗಿ ಮುದ್ದೆ ರಾಗಿ ಗಂಜಿ ಅಂಬಲಿಗಳು ಮಾಡೋದು ಆಮೇಲೆ ಮುದ್ದೆ ಮಾಡೋದು ಆಮೇಲೆ ರೊಟ್ಟಿನಲ್ಲಿ ಈಗ ಕೆಲ್ವೊಂದು ಸರ್ತಿ ರೊಟ್ಟಿ ರಾತ್ರಿದೆಲ್ಲ ಉಳ್ಕೊಂಬಿಡತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಉಪ್ಪಿಟ್ಟು ಥರ ಮಾಡೋದು ಅಥವಾ ಅದನ್ನೊಂದು ಥರ ಅದನ್ನು ಕರ್ದು ಬಿಟ್ಟು ಒಂದು ಸ್ವಲ್ಪ ಮಸಾಲೆ ಪಾಪಡ್ ಹೇಗಿರುತ್ತೊ ಆ ಥರ ಮಸಾಲೆ ರೊಟ್ಟಿ ಮಾಡೋದು ಚಪಾತಿಗಳನ್ನು ಅಷ್ಟೇ ಒಂದು ಸ್ವಲ್ಪ ಕರ್ದುಬಿಟ್ಟು ಅದನ್ನು ಒಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಒಗ್ಗರಣೆಯೆಲ್ಲ ಕೊಟ್ಟು ಅದಕ್ಕೊಂದು ಸ್ವಲ್ಪ ಅಡಿಷ್ನಲ್ ಟೇಸ್ಟ್ ಮಾಡೋದು ಹೀಗೆ ಏನೋ ಒಂದಾಗಿ ಇನೋವೇಟಿವಾಗಿ ಹೊಸ್ದಾದ ಜಾಸ್ತಿ ಏನಂತಂದರೆ ರೀ ಹಳೆಯ ಕಾಲದ್ದು ಅಡುಗೆಗಳನ್ನ ಮತ್ತೆ ಹೊಸದಾಗಿ ಅದಕ್ಕೆ ಹೊಸದಾಗಿ ಟೇಸ್ಟ್ ಈಗ ಹಳೆಯ ಕಾಲದ ಅಡುಗೆಯನ್ನ ನಮ್ಮ ಮಕ್ಳಿಗೆ ಕೊಟ್ಟರೆ ತಿನ್ನೋಲ್ಲ ಸೊ ಅದಕ್ಕೊಂದು ಸ್ವಲ್ಪ ಏನೋ ಒಂಚೂರು ಅಷ್ಟು ಇಷ್ಟು ಮಸಾಲೆಗಳ್ನ ಹಾಕಿ ನೀಟಾಗಿ ಮಾಡಿಬಿಟ್ರೆ ಅದು ಅದೇನಂತ ಹೇಳ್ ತಿಳ್ಕೊಳ್ತಾರೆ ಓಹ್ ಇದು ತುಂಬ ಚೆನ್ನಾಗಿದೆ ಹೋ ಇದು ಯಾವ ಅಡುಗೆ ಹೊಸದು ಅಂತ ತಿಳ್ಕೊಳ್ತಾರೆ ಬಟ್ ನಾವು ಹಳೆಯ ಅಡುಗೇನೆ ಈ ಥರ ಮಾಡೋದು ಕೆಲವೊಂದು ಸರ್ತಿ ಮೆಂತೆ ಕಡುಬು ಅಂತೆಲ್ಲ ಮಾಡ್ತೀನಿ ಫ್ರೆಶ್ಶಾಗಿ ಏನಾದ್ರೂ ಮೆಂತೆ ಸೊಪ್ಪು ಸಿಕ್ತು ಅಂದ್ಕೋ ಅದು ಚಪಾತಿ ಹಿಟ್ಟಿರುತ್ತೆ ಮನೆಯಲ್ಲಿ ಅದ್ನ ತೊಗೊಂಡು ಅದಕ್ಕೆ ಮೆಂತೆ ಕಡುಬು ಆ ಥರ ಮಾಡಿ ಸೊ ಆ ಥರವೂ ನಾನು ಪ್ರಿಫರ್ ಮಾಡಿ ಒಂದೊಂದು ಸರ್ತಿ ಮಾಡ್ಬಿಡ್ತೀನಿ ಹೀಗೇ ಏನಂದ್ರೆ ಯಾವ ಅಡುಗೆನೂ ಒಂದು ಇನ್ನೊಂದು ಈ ವೇಸ್ಟ್ ಯಾವುದೂ ಮಾಡೋಲ್ಲ ಹಿಂದಿಂದು ಅದೇನೋ ಉಳೀತು ರೈಸು ಅದಕ್ಕೊಂದು ಹಿಟ್ಟು ಎರಡು ಮೂರು ಥರ ಹಿಟ್ಟು ತೊಗೊಂಡು ಅದ್ರೊಳಗೆ ಅನ್ನನೂ ಹಾಕಿ ಒಂದಿಷ್ಟೆಲ್ಲ ತರಕಾರಿ ಸೊಪ್ಪು ಏನಿರುತ್ತೆ ಉಳ್ಳಾಗಡ್ಡೆ ಹಸಿಮೆಣ್ಸಿನ ಕಾಯಿ ಅದು ಇದು ಎಲ್ಲ ಕೊತ್ತಂಬರಿ ಎಲ್ಲ ಹಾಕಿ ತಾಳಿಪಟ್ಟು ಥರ ಮಾಡ್ಬಿಡೋದು ಅದಕ್ಕೊಂದು ಸ್ವಲ್ಪ ಚಟ್ನಿ ಏನೋ ಮಾಡ್ಬಿಡದು ಹೀಗೆ ಸೊ ಒಂದೊಂದು ಸರ್ತಿ ಏನಾಗುತ್ತೆ ರಾತ್ರಿ ಟೈಮ್ ಅನ್ನನೂ ಉಳಿದಿದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಉಳೀತಂದ್ರೆ ಅವಾಗ ಬಿಸಿಬೇಳೆಬಾತ್ ಮಾಡೋದು ಏನಾಗುತ್ತೆ ಇದು ರೊಟ್ಟಿ ಉಳಿದಿರ್ತವೆ ಶೆಕೆಂಡ್ ರೊಟ್ಟಿ ಅಂದರೆ ಸೆಕೆಂಡ್ ರೊಟ್ಟೀನ ಮಿಕ್ಸಿ ಮಾಡಿ ಅದನ್ನು ಉಪ್ಪಿಟ್ಟು ಥರ ಮಾಡ್ತೀವಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದೇ ತಾಳಿಸಿ ಒಂಥರ ಅದನ್ನು ಒಂಥರ ಐಟಮ್ ಮಾಡ್ಬಿಡದು ಇಲ್ಲಂದರೆ ಇದನ್ನು ಕರ್ದುಬಿಟ್ಟು ಅದಕ್ಕೊಂದು ಚಾಟ್ ಹಾಕಿ ಸಾಯಂಕಾಲ ಸ್ನಾಕ್ಸ್ ಥರ ಕೊಟ್ಬಿಡದು ಈ ಚಪಾತಿಗೂ ಹಾಗೆ ಏನು ಉಳಿಯುತ್ತೆ ಒಟ್ಟು ಚಪ್ ಏನೇ ಉಳೀಲಿ ಇನ್ನೊಂದು ಸರ್ತಿ ಅಂದರೆ ಚಪಾತಿ ಹಿಟ್ಟು ಉಳ್ದಿರತ್ತೆ ಅಂದ್ಕೊಳಿ ಆ ಚಪಾತಿ ಹಿಟ್ನಲ್ಲಿಯೂ ಸ್ವಲ್ಪ ಮಸಾಲೆ ಅವು ಇವು ಎಲ್ಲ ಎಟ್ಟ ಆ್ಯಡ್ ಆ್ಯಡ್ ಮಾಡಿ ಒಂಥರ ಶೇಪ್ನಲ್ಲಿ ಕಟ್ ಮಾಡಿ ರೌಂಡ್ ಶೇಪು ಅಥವಾ ಸ್ಕ್ವೇರ್ ಶೇಪು ಅಥವಾ ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡಿ ಕರ್ದು ಬಿಟ್ಟು ಅದನ್ನು ಕೊಟ್ಟರೆ ತಾಳಿಪಟ್ಟು ಇದನ್ನೆಲ್ಲ ಮಾಡಿ ಶಂಕರ್ಪೊಳಿ ಥರ ಆಗ್ಬಿಡತ್ತೆ ಸಕ್ರೆ ಕೊಬ್ಬರಿ ಇವೆಲ್ಲ ಹಾಕಿ ಮಾಡಿದರೆ ಇದು ಶ್ ಸಗ ಇದು ಸ್ವೀಟ್ ಶಂಕರ್ಪೊಳಿ ಆಗುತ್ತೆ ಏನೋ ಒಂದು ಅಂತಂದರೆ ನಮ್ಮ ಹತ್ತಿರ ಏನು ಉಳಿದಿರತ್ತೆ ಅದಕ್ಕೇನೋ ಒಂದು ಮಸಾಲೆನೋ ಅಥವಾ ಒಂದು ಸ್ವೀಟೋ ಐಟಮ್ನ ಮಾಡಿಬಿಟ್ಟು ಅದಕ್ಕೊಂದು ಸ್ಪೆಷಲ್ಲಾಗಿ ಐಟಮ್ ಮಾಡೋದು ಇರ್ಬೋದು ಆಮೇಲೆ ಒಂದೊಂದ್ ಸರ್ತಿ ಮಕ್ಕಳೇನೋ ಏನಾದ್ರೂ ಸ್ಪೆಷಲ್ ಮಾಡು ಹಂಗೆ ಹಿಂಗೆ ಅಂತಂದರೆ ಅದರ ತಕ್ಕಂಗೆ ನೋಡೋದು ಈ ಯಾವ್ದಾದ್ರೂ ಒಂದು ದಿವಸ ಎಸ್ಪೆಷಲಿ ಯೂಟ್ಯೂಬ್ ನೋಡಿ ಅದ್ರೊಳಗೆ ಏನೋ ಸರ್ಚ್ ಮಾಡಿ ಚೆನ್ನಾಗಿರದು ಯಾರಾರೂ ಮಾಡ್ತಿರ್ತಾರೆ ಇನೋವೇಟಿವ್ ಅದು ಕೆಲವೊಂದು ಸರ್ತಿ ಗುಜರಾತಿ ಐಟಮ್ ಇರ್ತದೆ ಒಂದೊಂದು ಸರ್ತಿ ರಾಜಸ್ಥಾನಿ ಐಟಮ್ ಇರ್ತವೆ ಸೊ ಅಲ್ಲಿ ಭಾಗದ ಐಟಮ್ಮುನೂ ನೋಡಿ ಅದನ್ನು ನಮ್ಮ ಮನೇನಲ್ಲಿ ಮಾಡಿದರೆ ಅದು ಯಾವಾಗ್ಲೂ ತಿಂದಿರೋಲ್ಲ ಆ ಕಡೆ ಐಟಮ್ಮೆಲ್ಲ ತುಂಬ ಇಷ್ಟಪಡ್ತಾರೆ ಸೊ ಹೀಗೇ ಕೆಲವೊಂದು ಸರ್ತಿ ಏನು ಮಾಡ್ತೀನಿ ಇಲ್ಲಿ ಆಂಧ್ರ ಪ್ರದೇಶ್ ತಮಿಳ್ ನಾಡಿಂದೆಲ್ಲ ರಸಮ್ಮು ಉಪ್ಪಿನ ಕಾಯಿ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿರ್ತದೆ ಆ ಕಡೆಗೆಲ್ಲ ಸೊ ಅದನ್ನೆಲ್ಲ ನೋಡ್ಕೊಂಡು ಆ ಥರ ಎಲ್ಲ ಮಾಡೋದು ಕೆಲವೊಂದು ಸರ್ತಿ ಇಡ್ಲಿಗೆಲ್ಲ ಸಾಂಬಾರೆಲ್ಲ ಆ ಕಡೆದು ನೋಡಿ ಮಾಡೋದು ಹೀಗೆ ಏನೇನೋ ಎಲ್ಲ ನಮ್ಮದೇ ಹಳೆಯದು ನಮ್ಮದೇ ಐಟ್ ಐಟಮ್ಮೇ ಮಾಡಬೇಕು ಅಂತೇನಿಲ್ಲ ಸೊ ಇವತ್ತು ಇದೇ ಬೇಳೆ ಸಾರು ನಾಳೆಯೂ ಬೇಳೆ ಸಾರು ಅಂತ ಇಲ್ಲ ಇವತ್ತು ಏನೋ ಒಂದು ಸಾಂಬಾರು ಮಾಡ್ದ್ರೆ ನಾಳೆ ಇನ್ನೊಂದು ಕಡೆ ಸಾಂಬಾರು ಮಾಡೋದು ಒಂದೊಂದು ಸರ್ತಿ ಹಸಿ ಹುಳಿ ಅಂತ ಮಾಡೋದು ಮನೇನಲ್ಲಿ ಏನಿರುತ್ತೆ ಎಲ್ಲದನ್ನೂ ಹಸೀದೆ ಮಾಡಿ ಸಾಂಬಾರು ಕುದ್ಸೋದೇ ಇರೋಲ್ಲ ಸೊ ಅದನ್ನು ಆ ಥರ ಹಸಿ ಹುಳಿಯೂ ತುಂಬ ಚೇಸ್ಟ್ ಇರ್ತದೆ ಇಮ್ಮಿಡಿಯೇಟ್ಲಿ ಆಗ್ಬಿಡತ್ತೆ ಒಂದು ಹತ್ತು ಹದಿನೈದು ನಿಮ್ಷದಲ್ಲೇ ಸಾಂಬಾರು ರೆಡಿ ಆಗ್ಬಿಡತ್ತೆ ಈಗ ಆ್ಯಸ್ ಯೂಸ್ವಲಿ ಸಾಂಬಾರು ಮಾಡಬೇಕಂದ್ರೆ ಬೇಳೆ ಕುದುಸಿ ಒಗ್ಗರ್ಣೆ ಕೊಟ್ಟು ಇಲ್ಲಾಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬಿಡತ್ತೆ ಎಲ್ಲೋ ಹೊರ್ಗಡೆ ಹೋಗಿ ಬಂದಿರ್ತೀವಿ ಪಟ್ಟಂತ ಮಾಡೋಕ್ಕಾಗಲ್ಲ ಸೊ ಆ ಟೈಮ್ನಲ್ಲಿ ಈ ಥರ ಹಸಿ ಹುಳಿ ಅಂತಂದ್ರೆ ಒಂದು ಐದು ಹತ್ತು ನಿಮ್ಷ್ದಲ್ಲಿ ರೆಡಿ ಆಗೋದ್ನ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅದ್ನ ತಿನ್ಬಿಡೋದು ಒಂದೊಂದು ಸರ್ತಿ ಏನಂತಂದರೆ ಈ ಪುಂಡಿ ಪಲ್ಯದ ಚಟ್ನಿ ಈ ಥರದ್ದೆಲ್ಲ ಮಾಡ್ಬಿಡೋದು ಮಾಡ್ಬಿಟ್ಟು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕ್ಕೊಂಡು ಈ ಚಟ್ನೀನೆ ತಿನ್ನದು ಇಲ್ಲ ಮಾವಿನ ಕಾಯಿ ಉಪ್ಪಿನ್ಕಾಯಿ ಮನೇನಲ್ಲಿ ಯಾವಾಗ್ಲೂ ಇರ್ತದೆ ಇವಾಗ ಟೊಮೇಟೊ ಉಪ್ಪಿನ್ಕಾಯಿ ಈ ಥರ ಇವೆಲ್ಲ ಏನಾಗತ್ತೆ ಅಂದರೆ ನಮಗೆ ಫಾಸ್ಟಾಗೂ ಅಡುಗೆ ಮಾಡ್ಬೋದು ಟೇಸ್ಟಾಗೂ ಅಡುಗೆ ಮಾಡ್ಬೋದು ಈ ಮಕ್ಕಳಿಗೆಲ್ಲ ಬಿಸಿ ಬಿಸೀದು ತುಪ್ಪ ಅನ್ನದ ಜೊತೆಗೆ ಏನಾದ್ರೂ ಒಂದು ಈ ಥರದ್ದು ಕೊಟ್ಟುಬಿಟ್ರೆ ಸಾಂಬಾರು ಬೇಕಂತ ಕೇಳೋದೇ ಇಲ್ಲ ಸೊ ಹೀಗಾಗಿ ಅರಾಮ್ಸೆ ಎಲ್ಲವನ್ನೂ ತಮಗಿಷ್ಟ ಪಟ್ಟಂಗೆ ಹೆಂಗೆ ಒಂದೊಂದು ಸರ್ತಿ ಬಿಝಿ ಇದ್ರೆ ಐದು ಹತ್ತು ನಿಮ್ಷ್ದಲ್ಲಿ ಅಡುಗೆ ಹೇಗೆ ಮಾಡೋದು ಈ ರೀತಿಯಾಗಿ ಹೇಗೋ ಒಂದು ಮ್ಯಾನೇಜ್ ಮಾಡ್ಬಿಡ್ತೀನಿ ಹೀಗೆ ನಮ್ಮ ಹಸ್ಬೆಂಡ್ಗೆಲ್ಲ ಏನಂತಂದರೆ ಅವ್ರಿಗೆ ರೊಟ್ಟಿ ಚಪಾತಿ ಇಲ್ಲ ನುಚ್ಚು ಮುದ್ದೆ ಇವನ್ನಷ್ಟೆ ತಿನ್ನೋದು ಅವ್ರು ಅನ್ನ ಸಾಂಬಾರೆಲ್ಲ ತಿನ್ನೋಲ್ಲ ಸೊ ಹಾಗಾಗಿ ಮನೆಯಲ್ಲಿರೋ ಜೋಳನೇ ಒಂದು ಸ್ವಲ್ಪ ಮನೆಯಲ್ಲೆ ಮಿಕ್ಸಿ ಮಾಡಿಕೊಂಡು ಅದನ್ನು ನುಚ್ಚು ಮಾಡಿಬಿಡ್ತೀನಿ ಅದ್ರಲ್ಲಿ ಮಜ್ಜಿಗೆ ಮಾಡ್ಬಿಡದು ಅವ್ರಿಗೂ ಅರ್ಜೆಂಟಿಗೆ ಇದು ಐದು ಹತ್ತು ನಿಮ್ಷ್ದಲ್ಲೇ ರೆಡಿ ಆಗುತ್ತೆ ಸೊ ಇದರಿಂದ ಏನಂದರೆ ಅವ್ರಿಗೆ ಕೂಡ ಗಟ್ಟಿಯಾಗಿರುತ್ತೆ ಒಂದು ಸರ್ತಿ ಎರಡು ಸರ್ತಿ ಊಟ ಮಾಡಿಬಿಟ್ರೆ ಇನ್ನು ರಾತ್ರಿ ಊಟ ಬೇಕಂತ ಅನ್ನಿಸೋದಿಲ್ಲ ಹೆಲ್ತಿಗೂ ಒಳ್ಳೆಯದು ಹಸಿವೂ ಆಗೋಲ್ಲ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಯಾವುದೇ ರೀತಿಯಾದಂಥ ಕೊಲೆಸ್ಟ್ರಾಲು ಹೆಲ್ತ್ ಪ್ರಾಬ್ಲಮ್ಗಳು ಬರೋಲ್ಲ ಸೊ ಹಾಗಾಗಿ ಏನಂದರೆ ನಾವು ಏನೇ ಮಾಡಿದ್ರು ಆರೋಗ್ಯವಾಗಿರಬೇಕು ಟೇಸ್ಟಾಗಿಯೂ ಇರಬೇಕು ಹೆಲ್ತಿಗೂ ಒಳ್ಳೆಯದಿರ್ಬೇಕು ಆಮೇಲೆ ನಮ್ಗೆ ಯಾವುದೇ ರೀತಿಯಿಂದ ಜಂಕ್ ಫುಡ್ಸು ಈ ಥರದ್ದೆಲ್ಲ ಇರು ಇರಲಾರ್ದಂಗೆ ನ್ಯೂಟ್ರಿಷನ್ ಫುಡ್ಡು ತೊಗೊಳದು ಒಂದು ರೀತಿಯಿಂದ ನಮಗೆ ಫ್ಯೂಚರಲ್ಲಿ ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ ಸೊ ಹೀಗಾಗಿ ನಾನು ನಮ್ಮ ಫ್ಯಾಮ್ಲಿ ಹೆಲ್ತ್ನ ಫೋಕಸ್ ಮಾಡಿ ಜಾಸ್ತಿ ಅದೇ ರೀತಿಯಾದಂಥ ಅಡುಗೆಗಳ್ನ ನಾನು ಮಾಡ್ತೀನಿ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಹಸ್ಬೆಂಡು ನಮ್ಮ ಅಮ್ಮ ಎಲ್ಲರಿಗು ಇಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ನಾನು ಯಾವುದೇ ಒಂದು ಹಳೆಯ ಫುಡ್ಡುನ್ನು ಕೂಡ ಹೊಸದಾಗಿ ಟೇಸ್ಟ್ ಮಾಡಿ ಅದು ಒಂದು ಚೆನ್ನಾಗಿ ಹೆಲ್ದಿಯಾಗಿ ನ್ಯೂಟ್ರಿಷನ್ ಫೋಕಸ್ ಮಾಡಿ ಆ ಥರ ಅಡುಗೆ ಮಾಡೋದು ಇಷ್ಟಪಡ್ತೀನಿ ಯಾವುದು ರೀತಿಯಿಂದ ಹೆಲ್ತಿಗು ಸೈಡ್ ಎಫೆಕ್ಟ್ ಆಗಬಾರ್ದು ಆರೋಗ್ಯವಾಗಿಯೂ ಇರಬೇಕು ಹೆಲ್ತುನೂ ಚೆನ್ನಾಗಿರ್ಬೇಕು ಸೋ ಈ ರೀತಿ ನಾವು ಜಾಸ್ತಿಯಂದರೆ ಸ್ವಲ್ಪ ಮಸಾಲೆ ನಮ್ಮ ಕಡೆ ಕಡಿಮೆ ಮಸಾಲೆನ ಕಡಿಮೆ ಮಾಡಿ ಚೆನ್ನಾಗಿರೋಂಥ ಊಟ ಹಾಕಿ ಅಡುಗೆ ಒಳ್ಳೆಯ ಅಡುಗೆಯನ್ನ ಕೊಡೋದು ಅವ್ರಿಗೆ ನ್ಯೂಟ್ರಿಷನ್ ಇರಂಗೆ ಮಾಡೋದು ನನಗೆ ತುಂಬ ಇಷ್ಟ ಸೊ ಇದೇ ರೀತಿ ನಾವು ಯಾವಾಗ್ಲೂ ಆರೋಗ್ಯವಾಗಿರೋಂಥ ಆ್ಯಸ್ ಯೂಸ್ವಲ್ ಹಸಿ ತರಕಾರಿಗಳ್ನ ತಿನ್ನೋದು ಅದನ್ನ ಸಾಲಡ್ ಥರ ಮಾಡೋದು ಅಥವಾ ಅದಕ್ಕೆ ಉಪ್ಪು ಖಾರ ಹಾಕಿ ಚಿಕ್ಕದಾಗಿ ಸ್ಲೈಸ್ ಮಾಡೋದು ಈ ಥರದ್ದೆಲ್ಲ ಮಾಡಿ ನಾನು ಜಾಸ್ತಿ ಈ ಥರ ಅಡುಗೆಗಳ್ನ ರೊಟ್ಟಿಯಲ್ಲಿ ಸೈಡಿಗೆ ಕೊಡೋದು ಮಾಡ್ತೀನಿ ಆಮೇಲೆ ಚಟ್ನಿಗಳನ್ನು ತುಂಬ ಮಾಡ್ತೀನಿ ಹಸಿಮೆಣಸಿನ್ಕಾಯೀದು ಒಣಾದು ಬೇರೆ ಬೇರೆ ಚಟ್ನಿಗಳನ್ನ ಕವ್ಳಿಕಾಯಿ ಆ ಥರ ಹಳ್ಳಿಯಲ್ಲಿ ತೋಟದಲ್ಲಿ ಸಿಗೋದೆಲ್ಲ ತೊಗೊಂಡು ನಾನು ಮಾಡ್ತೀನಿ ಸೊ ಇಲ್ಲಿ ಏನಂತಂದ್ರೆ ನಮ್ಮ ಆರೋಗ್ಯಕ್ಕೂ ಹೆಳ್ ಒಳ್ಳೆಯದು ನಾವು ತಿಂದಂಗೂ ಟೇಸ್ಟಾಗಿರುತ್ತೆ ಆಮೇಲೆ ಜಲ್ದಿ ಜಲ್ದಿ ನಾವು ಒಂದು ರೊಟ್ಟಿ ಒಂದು ನಾಲ್ಕು ಐಟಮ್ ಮಾಡಿದಂಗೂ ಆಗುತ್ತೆ ಸೊ ಹಾಗಾಗಿ ಯಾವಾಗ್ಲು ನಾವು ಜಾಸ್ತಿ ನಮ್ಮ ಮನೆಲ್ಲಿ ಮಾಡೋದು ರೊಟ್ಟಿ ಪಲ್ಯ ತರಕಾರಿ ಸೊಪ್ಪು ಹಣ್ಣು ಹಣ್ಣು ಕೂಡ ತುಂಬ ತಿಂತೀವಿ ಸೊ ಈ ರೀತಿಯಾಗಿರುತ್ತೆ